ಪೂರ್ವಿಕ ಮೊಬೈಲ್ ಅಂಗ್ಡಿಯವ್ರ ಹೌದಾ ನಮಗೆ ಒಂದು ಹಾಂ ಎಸ್ ಮೊಬೈಲ್ ನಿಮ್ಮ ಕಡೆ ಯಾವ ಕಂಪ್ನಿನೂ ಮೊಬೈಲ್ ಸಿಗ್ತವೆ ಹಾಂ ಹಾಂ

ಹಾಂ ನಮ್ಗೆ ಮೊಬೈಲ್ ವಿವೋ ಬೇಕಾಗಿತ್ತು ಮೊಬೈಲಲ್ಲೀ ಫೋರ್ ಜಿ ಬಿ ರ್ಯಾಂಕ್ ಅಂತ ಇರ್ತದೆ ಹಾಂ ಅದು ಬೇಕಿತ್ತು ಹಾಂ ರೀ ಬೇಕಿತ್ತು ಹಾಂ ಅಂತ ಅದಾ ಬೇಕಿತ್ತು

ಹಾಂ ಹಾಂ ಹಾಂ ರೀ

ಹಾಂ ಹಾಂ ಕ್ಯಾಮ್ರಾ ಎಲ್ಲ ಕ್ಲಿಯರ್ ಐತಾ ರೀ

ಅದು ಕ್ಯಾಮ್ರಾ ಕ್ಯಾಮ್ರ ಕ್ಲಿಯರ್ ಇದೆ ವಿವೊದು ಹಾಂ ಎಷ್ಟು ಬೇಕಿತ್ತು ಎಷ್ಟು ಅದು ಅಮೌಂಟ್ ಹನ್ನೊಂದು ಸಾವಿರ ಕಡ್ಮೆ ಮಾಡಲ್ವಾ

ಹೌದಾ ಮತ್ತೆ ಕೇ ಚಾರ್ಜರ್ ನೀವೇ ಕೊಡ್ತೀರೇನು ನಾವು ತಗೊಳ್ಬೇಕು ಆಮೇಲೆ ವಾಕ್ ಮ್ಯಾನ್ ಬರೋದಿಲ್ಲ ಏನು ರೀ ಹಾಂ ಹಾಂ ಹಾಂ ಅದೂ ಬಿಡಿ ಇನ್ನೊಂದು ಸಂಸಾಂಗ್ ಒಂದು ಬೇಕಾಗಿತ್ತು ನಮ್ಮ ಫ್ರೆಂಡಿಗೆ ರೀ ಅದಕ್ಕೆ ಕೇಳಿದೆ ನಿಮಗೆ ಸಂಸಾಂಗ್

ನಮ್ಮ ಫ್ರೆಂಡಿನ ಕರ್ಕೊಂಡು ಬರ್ತೀವಿ ರೀ ನಾಳೆ ರೀ ನಾಳೆ ಬರ್ತೀವಿ ತರ್

ಸರಿ ಹಾಂ ರೀ

ಆಯ್ತು ಸರ್ ಹಾಂ ರೀ

ಹಾಂ ರೀ ಆದರೆ ಚಾರ್ಜರ್ ಬರುತ್ತಾ ರೀ ಹೌದು ಅಲ್ಲ ಚಾರ್ಜ್ ಅಂದರೆ ಚಾರ್ಜರ್ ಇಡ್ತೀವಲ್ಲ ಭಾಳ ದಿನ ಬರುತ್ತೆ ಹ್ಞೂ ಒಂದಿನ ಬರುತ್ತೆ ಆಮೇಲೆ ಕ್ಯಾಮ್ರಾ ಎಲ್ಲ ಕ್ಲಿಯರ್ ಇದೆಯ ಪ್ಲ್ಯಾಂಬರ್ ಹಾಂ ಸರಿ ಚೆನ್ನಾಗಿರುತ್ತಲ್ಲ ಹ್ಞೂ ನಾಳೆ ಬರ್ತೀವು ತೌರಿ ನಾನು ನಮ್ಮ ಗೆಳೆಯನ್ನ ಕರ್ಕೊಂಡು ನಾಳೆ ಎಷ್ಟು ಗಂಟೆಗೆ ಬರ್ಬೋದು ಹಾಂ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಹಾಂ ಎಸ್ ಸರ್ ಆಯ್ತು ಹಾಂ ರೀ ಹ್ಞೂ ಅಲ್ಲೇ ತಗೊಳ್ತೀವಿ ರೀ ಎರಡು ವಿವೋ ಸಂಸಾಂಗ್ ಅಲ್ಲೆನಲ್ಲೇನಲ್ಲಿ ಬೇಡ ಅಲ್ಲೇ ಬಂದು ತೊಗೊಳ್ತೀವಿ ಹಾಂ ರೀ ಹಾಂ ರೀ ಬರಿ ರೀ ಸಿಕ್